ಹಾಂ ರೀ ಮೇಡಮ್ ಹೇಳಿ ಮೇಡಮ್

ಅಲ್ಲ ಮೇಡಮ್ ಏನಾಗ್ತಿದೆ ಮೇಡಮ್

ಹೌದಾ ಮೇಡಮ್ ಏನಾದ್ರು ಬಿದ್ದಿದ್ದರಾ ಮೇಡಮ್ ನೀವು

ಹೌದಾ ಮೇಡಮ್ ಏನಾರು ಸ್ಕ್ಯಾನಿಂಗ್ ಏನಾದರು ಮಾಡಿಸಿದ್ರಾ ಮೇಡಮ್ ನೀವು

ಇಲ್ಲ ಮೇಡಮ್ ನಾವು ಇಷ್ಟು ಹೊತ್ತಲ್ಲಿ ಊರಲ್ಲಿ ಇಲ್ಲ ಮೇಡಮ್ ನಾವು ಈಗ ಹಾಂ ನಾ ಬಂದಮೇಲೆ ಕಾಲ್ ಮಾಡ್ತೀನಿ ಮೇಡಮ್ ನಿಮಗೆ ಅಕಸ್ಮಾತ್ ಎಮರ್ಜನ್ಸಿ ಏನಾದರು ಬೇಕಾಗಿದ್ದರೆ ಕಾಲ್ ಮಾಡಿ ಮೇಡಮ್ ಹೇಳ್ತೀವಿ ಅದು ಏನಂದ್ರೆ ನೋವು ಎಂತಲ್ಲಿ ಕಾಣಿಸ್ತಿದೆ ಮೇಡಮ್ ಮೊಣಕಾಲು ಹತ್ತಿರನಾ ಇಲ್ಲ ಕೆಳಗಡೆ ಪಾದ ಹತ್ತಿರನಾ ಹೌದಾ ಮೇಡಮ್ ಅದು ಏನು ಬಿದ್ದಿದ್ದೀರಾ ಮೇಡಮ್ ಮೊದ್ಲೆ ನೀವು ಏನಾರು ಸಣ್ಣವ್ರು ಇದ್ದಲ್ಲಿ ಹಾಂ ಮೇಡಮ್ ಅದು ಮೊಸ್ಟ್ಲಿ ಅದು ಪ್ರೋಟೀನ್ ಬೋನ್ಸುಗಳು ಕಮ್ಮಿ ಆಗ್ತಿದೆ ಅನಿಸ್ತಿದೆ ಮೇಡಮ್ ಅದು ಹಾಗಾಗಿ ನೋವುಗಳು ಬರ್ತಾವೆ ಸಾಧಾರಣ ಸಾಮಾನ್ಯವಾಗಿ ಅದೇ ಹಾಂ ಮೇಡಮ್

ಆಯ್ತು ಆಯ್ತು ಮೇಡಮ್ ಅದು ನೀವು ಮೊದ್ಲೆ ಯಾವ ಡಾಕ್ಟ್ರ್ ಹತ್ತಿರ ಏನಾದ್ರು ತೋರಿಸಿದ್ರಾ ಮೇಡಮ್ ಅವ್ರು ಏನಾರು ಟ್ಯಾಬ್ಲೆಟ್ ಗಿಬ್ಲೆಟ್ ಏನಾರು ಆಯಿಂಟ್ಮೆಂಟ್ ಕೊಟ್ಟಿದ್ದರಾ ಮೇಡಮ್ ನಿಮಗೆ

ಹೌದಾ ಮೇಡಮ್ ಇಲ್ಲ ಮೇಡಮ್ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಮೇಡಮ್ ಅದು ಒಂದು ಸ್ಕ್ಯಾನ್ ಮಾಡ್ಸ್ಬೇಕು ಮೇಡಮ್ ನಾವು ಬಂದು ಕೂಡ್ಲೇ ಬೇಕಾದರೆ ನಿಮಗೆ ಹೇಳ್ತೀನಿ ಮೇಡಮ್ ನಾವು ನಿಮಗೆ ಅದು ಬಂದು ಸ್ಕ್ಯಾನ್ ಮಾಡ್ಸ್ಕೊಂಡು ನಮ್ಮ ಹತ್ತಿರ ತಗೋಂಬಂದರೆ ನಾವು ರಿಪೋರ್ಟ್ ನೋಡಿ ಹೇಳ್ತೀನಿ ಮೇಡಮ್ ಅದು ಏನಾಗಿದೆ

ಆಯಿತ ಮೇಡಮ್ ನಾವು ಊರಲಿಲ್ಲ ಊರಲ್ಲಿ ಬಂದ ಕೂಡ್ಲೆ ಕಾಲ್ ಮಾಡ್ತೀವಿ ಮೇಡಮ್ ನಿಮಗೆ ಆಯಿತಾ